ಹಲೋ ಆಟೋ ಡ್ರೈವರ್ ಅವ್ರಾ ಇಲ್ಲೇ ಮೈಸೂರು ಪ್ಯಾಲೆಸಿಗೆ ಹೋಗ್ಬೇಕ್ ಇತ್ರ್ಯ ನಾಲ್ಕು ಜನ ಇದ್ದು ರೀ ನಾವು ಫಾಮ್ಲಿ ಅವ್ಯ್ರ ಹಾಂ ರೀ ಎಷ್ಟು ತಗೋಂತಿರ್ಯ ಏ ಭಾಳ್ ಆಗತ್ತೆ ನೋಡ್ರಿ ಇದು ಏ ಇಲ್ಲೇ ಐತಿ ಅಲ್ರಿ ಬಾಜು ಒಂದು ಕಿಲೋಮೀಟ್ರ್ ರೇಲುಸ್ಟೇಷನ್ದಾಗ ಎಲ್ಲಿಂದ

ಎಷ್ಟು ಒಂದು ನಾಲ್ಕು ಮಂದಿಗೆ ನೋಡ್ವ ಒಂದು ರೇಟ್ ಹೇಳ್ರೀ ಅಷ್ಟು ತಗೋಂತಿರ ರೀ ಒಂದು ರೇಟ್ ಮುಗ್ಸಿ ರೀ ಎಷ್ಟು ಆತು ರೀ ಎಷ್ಟು ಹೇಳ್ರೀ ಏ ಬ್ಯಾಡ್ರಿ ಮುನ್ನೂರು ಹಾಂ ಜೂ ಒಂದು ತೋರ್ಸ್ತಿರ ಏನು ರೀ ಜೂ ಒಂದು ತೋರ್ಸ್ತಿರಾ ಏನು ರೀ ಹೌದು ಮುನ್ನೂರು ಐವತ್ತು ರೂಪಾಯ್ದಾಗ ಜೂಕ ಒಳಗೆ ನೀವು ಕರ್ಕೊಂಡು ಹೋಕಿರ್ ಏನು ರೀ ಟಿಕೇಟ್ ಕೊಟ್ಟು ನೀವು ಮತ್ತು ಟಿಕೇಟ್ ಕೊಟ್ಟಂಗೆ ಭಾಳ ರೇಟ್ ಹಾಕ್ತಿರಲ್ ಅಲ್ರಿ ನೀವು ನೀವಾ ಟಿಕೇಟ್ ತಗಸ್ದ್ ಹಂಗೇ ಮುನ್ನೂರು ಐವತ್ತು ರೂಪಾಯಿ ಹೆಂಗ್ ರೀ ಭಾಳ ಆತು ನಾವು ಯಾರ್ದು ಏನು ಪಗಾರ್ ನೀವು ಕೇಳಾತೀರ ಇಲ್ಯಾ ಏ ನೋಡಿ ತೇರಿ ಒಂದು ರೇಟ್ ಮಾಡಿ ಒಂದು ರೇಟ್ ಉಳ್ಸಿ ರೀ ಏ ಅರವತ್ತು ರೂಪಾತಿ ತೋರಿ ಅರವತ್ತು ರೂಪಾಯಿ ತೋರಿ ಭಾಳ ಆಗುತ್ತೆ ಯಾ ಏ ತೋರ್ಸಿ ರೀ ಬಿಡ್ರಿ ನಾವು ಹೋಗ್ ನೋಡುವುರ ಅಲ್ರಿ ನೀವೇನು ಬಿಟ್ಟು ಹೋಗಿ ಬಿಡ್ರಿ ನಮಗೆ ಏ ನೋಡ್ರಿ ಅರವತ್ತು ರೂಪಾಯಿ ಮ್ಯಾಗ ಹತ್ತು ರೂಪಾಯಿ ಜಾಸ್ತಿ ತೋರಿ ಆತೇ ಎಪ್ಪತ್ತು ರೂಪಾಯಿ ತೋರಿ ಎಷ್ಟು ಹೇಳಿ ಎಷ್ಟು ಹೇಳಾತೀರ ರೀ ನೀವು ಏ ಮುನ್ನೂರು ರೂಪಾಯಿ ಭಾಳ ಆಗತ್ತು ರೀ ಎರಡು ನೂರು ಹತ್ತು ರೂಪಾಯಿ ತಗೊಂಬಿಡ್ರಿ ಇನ್ನೊಂದು ಹತ್ತು ರೂಪಾಯಿ ಜಾಸ್ತಿ ತೋರಿ ಅಕ್ಕ ಎರಡು ನೂರ ಇಪ್ಪತ್ತು ಎಷ್ಟು ಎರಡು ನೂರ ಇಪ್ಪತ್ತಕ್ಕೆ ಬರ್ತೀರಾ ರೀ ಹಾಂ ಬರ್ರಿ ಬರ್ರಿ ಹತ್ತಿ ಬರ್ರಿ ಎಲ್ಲ ಎಲ್ಲರೂ ಹಾಂ ನಡ್ರಿ ಹಾಂ ನಡ್ರಿ ನಡ್ರಿ ನಡ್ರಿ ನಡ್ರಿ